ಸೊ ಇದು ಗಾಯನ ಅಂತ ಬಂದಾಗ ನಮಗೆ ಸಂಗೀತ ಪರಂಪರೆಯ ಬಗ್ಗೆ ನೋಡಬೇಕಾಗುತ್ತೆ ಸಂಗೀತ ಪರಂಪರೆಯಲ್ಲಿ ಬಹಳ ಅದ್ಭುತವಾಗಿರತಕ್ಕಂಥ ಕೊಡುಗೆಗಳನ್ನ ನೀಡಿರತಕ್ಕಂಥ ಹಲವಾರು ಸಂಗೀತಗಾರರೂ ಕೂಡ ಇದ್ದಾರೆ ನಾವು ಸಂಗೀತವನ್ನು ಎರಡು ರೀತಿ ನೋಡ್ತೀವಿ ಒಂದು ಹಿಂದೂಸ್ತಾನಿ ಮತ್ತೊಂದು ಕರ್ನಾಟಕ ಸಂಗೀತ ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಹಿಂದೂಸ್ತಾನಿ ಸಂಗೀತದಲ್ಲಿ ಉತ್ರಕರ್ನಾಟಕದ ಮೇರು ನಟ ಕಲಾವಿದರು ತಮ್ಮದೇ ಆದ ಶೈಲಿಯಲ್ಲಿ ಶಾಸ್ತ್ರೀಯ ಸಂಗೀತಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ಸಂಗೀತ ಅಂತ ಬಂದಾಗ ದಕ್ಷಿಣಾದಿ ಹಾಡಿಕೆಗಳನ್ನು ನಾವು ಜನಪದ ಮಟ್ಟಗಳಲ್ಲಿ ಮತ್ತು ಬೇರೆ ಬೇರೆ ಪ್ರಕಾರಗಳಲ್ಲಿ ನೋಡ್ತಾ ಹೋಗ್ತೀವಿ ಈ ಜನಪದ ಹಾಡುಗಳನ್ನು ನಾವು ಹಿಂದೂಸ್ತಾನಿ ಸಂಗೀತದಲ್ಲೂ ಹಾಡ್ಬಹುದು ಕರ್ನಾಟಕ ಸಂಗೀತದಲ್ಲೂ ಹಾಡಬಹುದು ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರತಕ್ಕಂಥ ಒಂದು ಸಂಗೀತ ಪರಂಪರೆ ಒಳಗೆ ಗಾಯನದ ಪ್ರಕಾರಗಳು ಭಕ್ತಿಗೀತೆ ಸುಗಮ ಸಂಗೀತ ವಚನ ಗಾಯನ ದಾಸಸಾಹಿತ್ಯ ಅಂತಂಥೇಳಿ ಶುರುವಾಗುತ್ತೆ ಬಟ್ ಇಲ್ಲಿ ಬೇಸಿಕ್ಕಾಗಿ ಸಂಗೀತದ ಬಗ್ಗೆ ನಾವು ಅಭ್ಯಾಸ ಮಾಡೋದಾದ್ರೆ ಮೊದಲಿಗೆ ಸರಳಿ ಸ್ವರಗಳು ಜಂಟಿ ಸ್ವರಗಳು ಅಲಂಕಾರ ಬೇರೆಬೇರೆ ಪ್ರಕಾರದ ಆ ಸಂಗೀತದ ಛಾಯೆಗಳನ್ನು ಇಲ್ಲಿ ಗಮನಿಸ್ಬೊ ಗಮ್ನಸಬೋದು ನಾವು ಉದಾಹರಣೆಗೆ ಸರಳಿ ಸ ರೀ ಗ ಮ ಪ ದ ನಿ ಸ ಸ ನಿ ದ ಮ ಗ ರಿ ಸ ಸೊ ಇದು ಸರಣಿ ಜಂಟಿ ಸ ಸ ರಿ ರಿ ಗ ಗ ಮ ಮ ಪ ಪ ದ ದ ನಿ ನಿ ಸ ಸ ಸ ಸ ನಿ ನಿ ಪ ಪ ಮ ಮಾ ತ ತ ಗ ಗ ರಿ ರಿ ಸಾ ಅಂತೇಳಿ ಸೊ ಹೀಗೆ ಇದು ಜಂಟಿ ಅಲಂಕಾರಗಳು ಸರಿಗ ರಿಗಪ ಗಪಗ ಪದಸ ಸ ಸ ದ ಪ ಗ ರಿ ಸ ಈ ಥರ ಸರಳಿ ಜಂಟಿ ಅಲಂಕಾರಗಳು ಬರ್ತ ಹೋಗ್ತವೆ ಅದಾದಮೇಲೆ ಒಂದು ಹಿಂದೂಸ್ತಾನಿ ಸಂಗೀತದ ಚೀಜ಼ ಅಂದರೆ ಬಂದಿ ಬಂದೀಶ ಬಂದೀಶ ಅಂಥೇಳ್ತೀವಿ ನಾವು ಅದು ಒಂದು ರಾಗದ ಸ್ವರ ವಿಸ್ತಾರ ಆಮೇಲೆ ಆ ಒಂದು ಸಾಹಿತ್ಯ ಎಲ್ಲ ಅಂಶಗಳೊಳಗೊಂಡು ಅದು ಬಡಾಖ್ಯಾಲ್ ಚೋಟಖ್ಯಾಲ್ ಹಾಗು ತರಾನಾಗಳ ಮೂಲಕ ಮುಕ್ತಾಯವಾಗ್ತ ಹೋಗುತ್ತೆ ಇಲ್ಲಿ ಗಾಯನ ಅಂತ ಬಂದಾಗ ಭಾಳ ಅದ್ಭುತವಾಗಿರತಕ್ಕಂಥ ಕೊಡುಗೆ ಕೊಟ್ರ ಗಾಯಕರ ಬಗ್ಗೆ ನೋಡೋಣ ಸೊ ಹಿಂದೂಸ್ತಾನಿ ಒಳಗೆ ನಮಗೆ ಬಸವರಾಜ್ ಮಲ್ಲಿಕಾರ್ಜುನ ಮನ್ಸೂರ ಸುಭದ್ರಮ್ಮ ಮನ್ಸೂರ ಡಾಕ್ಟರ್ ಪಂಡಿತ್ ಪುಟ್ರಾಜ ಗವಾಯಿಗಳು ಪಂಚಾಕ್ಷರಿ ಗವಾಯಿಗಳು ಹಲವಾರು ಜನರು ರಘುನಾಥ್ ನಾಕೋಡ್ ಇವರುಗಳೆಲ್ಲ ಒಂದಿಷ್ಟು ವಿಶಿಷ್ಟತೆ ಪಿ ಕಾಳಿಂಗ್ ರಾಯರು ಮತ್ತು ಆರ್ ಪರಮಶಿವನ್ ವಜ್ರಪ್ಪ ಮುಂತಾದ ಹಲವಾರು ಜನರನ್ನು ನಾವು ನೋಡಬಹುದಿಲ್ಲಿ ಇಲ್ಲಿ ಸಂಗೀತ ಮತ್ತೆ ಗಾಯನ ಬೇರೆ ಎಲ್ಲ ಸಿನಿಮಾ ಸಂಗೀತ ನೋಡ್ತೀವಿ ಜನಪದ ಸಂಗೀತ ನೋಡ್ತೀವಿ ಶಾಸ್ತ್ರೀಯ ಸಂಗೀತ ನೋಡ್ತೀವಿ ಭಾವಗೀತೆಗಳು ನೋಡ್ತೀವಿ ಭಕ್ತಿ ಗೀತೆ ನೋಡ್ತೀವಿ ಅಂದರೆ ಗಾಯನಗಳನ್ನು ಯಾವ ರೀತಿ ನಮ್ಮ ಧ್ವನಿಗೆ ತಕ್ಕ ಹಾಗೆ ನಾವು ಅಳವಡಿಸ್ಕೊಂಡು ಬೆಳ್ವಡ್ಸ್ಕೊಳ್ತಿವಿ ಬೆಳೆಸಿಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಬಹಳ ಮುಖ್ಯವಾಗಿ ಈ ಗಾಯನದ ಪ್ರಕಾರಗಳನ್ನು ನಾವು ನೋಡೊದಾದರೆ ಜನಪದದಲ್ಲಿ ಕೆಲವು ಧರ್ಮಗಳ ಆಧಾರದ ಮೇಲೆ ಅಲ್ಲಿ ಒಂದು ಒಂದು ತಳ ಸಮುದಾಯದ ಜನ ಒಬ್ಬ ದೇವರುಗಳನ್ನ ತೊಗೊಂಡು ಊರೋಳಗೆ ಹೋಗ್ತಾರೆ ಅಲ್ಲಿ ಅವರು ಅಂದರೆ ಹಾಡುಗಳ ಮೂಲಕ ಹಾಡು ಕಟ್ಟೋದ್ರ ಮೂಲಕ ತಮ್ಮ ದಿನನಿತ್ಯಕ್ಕೆ ಬೇಕಾಗತಕ್ಕಂಥ ದವಸ ಧಾನ್ಯಗಳನ್ನ ಪಡೀತಾ ಹೋಗ್ತಾರೆ ಆಮೇಲೆ ಹಗಲು ವೇಷಗಾರರು ಅವ್ರು ಕೂಡ ಅಷ್ಟೇ ರಂಗ ಪರಂಪರೆಗಳನ್ನು ಅಂದರೆ ಧಾರ್ಮಿಕ ಮಹಾಕಾವ್ಯಗಳನ್ನು ಹಾಡುಗಳ ಮೂಲಕ ನಟನೆ ಮೂಲಕ ಮಾಡ್ತಾ ಆ ಜನರಿಗೆ ಪರಿಚಯ ಮಾಡಿಸ್ತಾ ತಮ್ಮ ಬದುಕಿಗೆ ಬೇಕಾಗಿರ್ತಕಂಥ ಎಲ್ಲ ದಿನ ವಸ್ತುಗಳನ್ನು ಬಳಸ್ಹೋಕೋಳ್ತಾ ಹೋಗಿ ಹಾಗೆ ಬುರ್ರಕತ್ತ ಒಂದು ವಂಶ ಪರಂಪರೆಗಳನ್ನು ತಂಬೂರಿ ಮೀಟೋದ್ರ ಮೂಲಕ ಹಾಡುಗಳನ್ನು ಹೇಳ್ತಾ ಹೋಗ್ತಾರೆ ಅವರು ಇದು ಒಂದು ಪರಂಪರೆ ಅದಾದ ಉದ ಜನಪದ ಪರಂಪರೆ ಆಮೇಲೆ ಶಾಸ್ತ್ರೀಯ ಸಂಗೀತ ಅಂತ ಬಂದಾಗ ಭಕ್ತಿ ಪಂಥಗಳು ಇಲ್ಲಿ ಧರ್ಮಗಳ ಆಧಾರದ ಮೇಲೆ ಪಾಂಡುರಂಗ ಭಜನೆ ಆಂಜನೇಯನ ಭಜನೆ ರಾಘವೇಂದ್ರ ಭಜನೆ ತತ್ವ ಪದಗಳನ್ನು ಹಾಡ್ತಾ ಹೋಗ್ತಾರೆ ಸೊ ಇದು ಒಂದು ಪರಂಪರೆ ಅಂತರ ನೂರಾರು ಜನ ಕವಿಗಳ ಭಾವನೆಗಳನ್ನು ಹಾಡುಗಳನ್ನ ಸಾಹಿತ್ಯದ ಮೂಲಕ ವ್ಯಕ್ತ ಪಡಿಸ್ತಕಂಥ ಒಂದು ಪ್ರಕ್ರಿಯೆ ಕೂಡ ನಾವು ಈ ಗಾಯನದಲ್ಲಿ ನೋಡ್ತಾ ಹೋಗ್ತೀವಿ ಸೊ ಇದು ಅಂದರೆ ಈ ಗಾಯನ ಪದ್ಧತಿ ಅಂತಕ್ಕಂಥದ್ದು ಓ ರಂಗಭೂಮಿಯಲ್ಲಿ ಕೂಡ ನಾಟಕಕ್ಕೆ ಪೂರಕವಾಗಿ ಅಥವಾ ಆ ಸಂಭಾಷಣೆ ಪೂರಕವಾಗಿ ಹಾಡಿನ ಮೂಲಕ ಇಲ್ಲಿ ಗಮಕ ಕಂದಪದ್ಯ ಸೀಸಪದ್ಯ ಮತ್ತು ಭಾಮಿನಿಪದ್ಯ ಷಡ್ಪದಿಗಳು ಮುಂತಾದ ಗಾಯನದ ಹಾಡುಗಳನ್ನು ಕೂಡ ನಾವು ಗಮನಿಸ್ತಾ ಹೋಗ್ತೀವಿ ಅಂದರೆ ಇಲ್ಲಿ ಗಾಯನ ಅಂತ ಬಂದಾಗ ಹಲ್ವಾರು ಜನ ಎಸ್ ಪಿ ಬಾಲಸುಬ್ರಮಣ್ಯ ಅವರು ಎಲ್ಲ ಸುಮಾರು ಹದಿನೆಂಟು ಭಾಷೆಗಳಲ್ಲಿ ತಮ್ಮ ಗಾಯನಗಳನ್ನು ಪ್ರಸ್ತುತ ಪಡಿಸಿದ್ದು ನೋಡ್ತೀವಿ ನಾವು ಆದರೆ ಮರಾಠಿ ಕನ್ನಡ ತಮಿಳು ತುಳು ಕರ್ನಾಟಕ ಮತ್ತು ಭಾರತದ ಬೇರೆ ಬೇರೆ ಸಂಪ್ರದಾಯಗಳಲ್ಲಿ ಭಿನ್ನ ಭಿನ್ನವಾಗಿರತಕ್ಕಂಥ ಗಾಯಕ್ರ ನೋಡ್ತಾ ಹೋಗ್ತೀವಿ ನಾವು ಅಂದರೆ ಅತಿ ಪೇಮಸಾಗಿರತಕ್ಕಂಥ ತ್ಯಾಗರಾಜರ ಕೀರ್ತನೆಗಳನ್ನು ಕನಕದಾಸರ ಕಾವ್ಯಗಳನ್ನು ಪುರಂದರದಾಸರ ಸಾಹಿತ್ಯವನ್ನು ಕೂಡ ನಾವು ಗಾಯನದಲ್ಲಿ ಹೇಳ್ತಾ ಹೋಗ್ತೀವಿ ಅಂದರೆ ಜನ ಸಾಮಾನ್ಯರಿಗೆ ಮಾತಲ್ಲಿ ಹೇಳೋಕಾಗದ್ದನ್ನು ಹಾಡಿನ ಮೂಲಕ ಅಂದರೆ ಅವ್ರನ್ನ ಸೆಳೆಯೋಕೋಸ್ಕರ ಸಾಹಿತ್ಯವನ್ನು ಪ್ರಚಾರ ಮಾಡಿಸೋಕೋಸ್ಕರ ನಾವೂ ಹಾಡುಗಳನ್ನ ಹಾಡ್ತಾ ಹೋಗ್ತೀವಿ ಅಂದರೆ ಆ ಹಾಡುಗಳನ್ನು ಹಾಡೋದ್ರ ಮೂಲಕ ಅವ್ರ ಮನಸಲ್ಲಿ ಆ ಸಾಹಿತ್ಯದ ಆವೊಂದೂ ಪರಂಪರೆಯ ಆ ಒಂದು ಸಾಹಿತ್ಯ ಕಣಜವನ್ನು ನಾವು ಉಳಿಸೋಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀವಿ ಇವತ್ತು ಗಾಯನ ಅಂತಕಂಥದ್ದು ನೋಡ್ತಿದ್ದೀವಿ ಎಲ್ಲಿಗೆ ಬೆಳೆದಿದೆ ಅಂದರೆ ಗುರುಶಿಷ್ಯ ಪರಂಪರೆಯಲಿದ್ದಂಥ ೊಂದು ಸಂಗೀತ ಪದ್ಧತಿ ಇವತ್ತು ಮೊಬೈಲಲ್ಲಿ ಯೂಟುಬಲ್ಲೋಡಿ ಕಲಿಯೋತಕ್ಕಂಥ ಪದ್ಧತಿಗೆ ಬಂದಿದೆ ಅದ್ರಗಳ ಆಧಾರದ ಮೇಲೆ ಈ ಡ್ರಾಮಾಜ್ ಡ್ರಾಮಾಸ್ ಸರಿಗಮ ಪದನಿಸ ಸಿಂಗರ್ಸು ಬೇರೆ ಬೇರೆ ಕಿನ್ನರಿ ಪದಗಳು ತಂಬೂರಿ ಪದಗಳು ಸೊ ಹೀಗೆ ಹಲವಾರು ಪದ್ಧತಿಗಳ ಆಧಾರದ ಮೇಲೆ ಗಾಯನ ಪರಂಪರೆ ಬೆಳೆದಿರೋದನ್ನು ನಾವು ನೋಡಬಹುದಾಗಿದೆ ನಾವು ಅದೆ ಒಂದೊಂದು ಹಾಡುಗಳನ್ನು ನೋಡ್ತಾ ಒ ಹೋದ್ರೆ ಅದು ವಿಭಿನ್ನವಾಗಿರ್ತಕ್ಕಂಥ ಗಾಯಕ್ರಗಳ ಆಧಾರದ್ಮೇಲೆ ಗಾಯಕರ ಹಾಡುಗಳು ಕೂಡನು ಇದು ಗಾಯಕರ ಹಾಡುಗಳನ್ನು ಕೂಡ ನಾವು ಬಹಳ ಮುಖ್ಯವಾಗಿ ಅವರ ಧ್ವನಿಗಳ ಆಧಾರದ ಮೇಲೆ ಔಡ್ರನ್ ಗ್ರಹಿಸ್ತಾ ಹೋಗ್ತೀವಿ ಇದು ನಮಗೆ ಬಹಳ ಮುಖ್ಯವಾಗಿ ಇದಿದು ಅದಕ್ಕಾಗಿ ಸೊ ಆ ಥರ ಗಾಯನದ ವಿಶಿಷ್ಟತೆಗಳನ್ನ ನಾವು ಗಮನಿಸ್ಬೌದು ಗಾಯಕ ಗಾಯಕರು ಸತತ ಅಭ್ಯಾಸಗಳನ್ನು ಮಾಡೋದ್ರ ಮೂಲಕ ತಮ್ಮ ಧ್ವನಿಯನ್ನು ಮತ್ತು ಶರೀರ ಶಾರೀರವನ್ನು ಅದ್ಭುತವಾಗಿ ಇಟ್ಕೊಂಡಾಗೆ ಮಾತ್ರ ಒಳ್ಳೆ ಗಾಯಕನಾಗಿ ಹೊರ ಹೊಮ್ಮೋಕ್ಕೆ ಸಾಧ್ಯತೆ ಇದೆ ಆ ಒಂದು ಗಾಯನದ ಶೈಲಿಯನ್ನು ನಾವು ಇಲ್ಲಿ ನೋಡಬಹುದು ಅಂತಹ ಗಾಯಕರು ಎಸ್ ಬಿ ರಾಜೇಶು ಹಂಸಲೇಖ ಬೇರೆಬೇರೆ ಇಷ್ಟು ಜನಪದ ಸಂಗೀತಗಾರರು ಅಪ್ಪನಳ್ಳಿ ತಿಪ್ಪ ತಿಪ್ಪ್ರಾಜು ಸಿದ್ದ್ರಾಜು ಬೇರೆ ಬೇರೆಯರನ್ನ ಈ ಗಾಯಕರಾಗಿ ನೋಡೋಕ್ಕೆ ಸಾಧ್ಯತೆ ಇದೆ ಅಂತ ನಾನು ಹೇಳ್ತಾಯಿದ್ದೀನಿ